ನಿಮ್ಮ ಸಂಸ್ಕೃತಿಗೆ ನಿರ್ಧಿಷ್ಟವಾಗಿರುವ ಕಲೆಗಳು ಕರ ಕುಶಲತೆಗಳು ಉಡುಗೆಗಳು ಯಾವುವು ಇದು ಪ್ರಶ್ನೆ ಭಾರತೀಯ ಸಂಸ್ಕೃತಿ ಅಂತಂದ್ರೆ ಅದಕ್ಕಿರುವ ಸ್ಥಾನವೆ ಬೇರೆ ಬಹಳ ಚಂದದ ಸಂಸ್ಕೃತಿ ಅದು ಭಾರತ ಸಂಸ್ಕೃತಿ ಮುಂದೆ ಬೇರೆ ಯಾವುದನ್ನು ಕಾಣೋದಿಲ್ಲ ಭಾರತದಲ್ಲಿ ವಿವಿಧ ಪ್ರಕಾರಗಳ ಹಬ್ಬಗಳು ಎಲ್ಲವನ್ನು ಹಿ ನಾವು ಆಚರಣೆ ಮಾಡುವುದು ಸಹಜ ಪ್ರತಿಯೊಂದು ಹಬ್ಬಕ್ಕೆ ಆಮೇಲೆ ಅದಕ್ಕೆ ಅದರಲ್ಲಿ ನಾವು ಮಾಡುವಂತಹ ಪದಾರ್ಥಗಳಾಗ್ಲಿ ಅಡುಗೆಯಾಗ್ಲಿ ಮತ್ತು ನಾವು ಆಚರಣೆ ಮಾಡುವ ವಿಧಾನಗಳಾಗ್ಲಿ ಅದರದೆ ಆದ ಸ್ಪೆಷಾಲಿಟಿಗಳನ್ನು ಹೊಂದಿರುತ್ತೆ ಆಮೇಲೇ ಪ್ರತಿಒಬ್ರು ವಿವಿಧವಾಗಿ ಅದನ್ನು ಆಚರಣೆ ಮಾಡ್ತಾರೆ ಒಂದೊಂದು ಸ್ಟೇಟ್ನವರು ಅದನ್ನು ಬೇರೆ ಬೇರೆ ಪ್ರಕಾರಗಳಲ್ಲಿ ಆಚರಣೆ ಮಾಡ್ತಾರೆ ಈಗ ನಾವು ಬೈಸಾಕಿ ಅಂತ ಆಮೇಲೆ ಎಲ್ಲ ಇದೆಲ್ಲ ಹಾರ್ವೆಸ್ಟ್ ಫೆಸ್ಟಿವಲ್ಸ್ ಇವು ಸೊ ನಾವು ಸಂಕ್ರಾಂತಿ ಅಂತ ನಾವು ಮಾಡಿದ್ರೆ ಓಣಮ್ ಅಂತ ಕೇರಳದವ್ರ್ ಮಾಡ್ತರೆ ಈ ಥರ ಬೇರೆ ಬೇರೆ ಪ್ರಕಾರಗಳಲ್ಲಿ ಆಚರಣೆ ಮಾಡ್ತಾರೆ ಸಂಕ್ರಾಂತಿ ಅಂತಕ್ಷಣ ನೆನ್ಪು ಆಗೋದೇ ಗಾಳಿಪಟ ಸೊ ಗಾಳಿಪಟಾನ ಮಾಡೋದು ಒಂದು ಕಲೆ ಎಲ್ರಿಗು ಬರೋದಿಲ್ಲ ಅದು ಗಾಳಿಪಟ ಮಾಡೋದು ಚಂದ ಅದನ್ನು ಹಾರಿಸೋದು ಅದು ಅದು ಹಾರಿಸುವಾಗ ಒಬ್ಬೊಬ್ರೆ ನಿತ್ಕೊಳೊದು ಹಾರ್ಸೋದಿಲ್ಲ ಸೊ ಎಲ್ಲರು ಒಟ್ಟುಗೂಡ್ತೇವೆ ಅಲ್ಲಿ ಜನಗಳು ಸಹ ಫ್ಯಾಮಿಲಿ ಆಗಿರ್ಬೋದು ಅಥ್ವ ಫ್ರೆಂಡ್ಸ್ ಆಗಿರ್ಬೋದು ಪ್ರತಿಯೊಬ್ರು ನಾವೆಲ್ಲ ಒಟ್ಟುಗೂಡ್ಬಿಟ್ಟು ಅದು ನೋಡಿ ಅಚರಲ್ಲಿರೋ ಸೊಬಗೆ ಅದು ನಾವೂ ಜನಗಳೆಲ್ಲ ಸೆರೋದರಿಂದ ನಮ್ಮಲ್ಲಿರೊ ಗೆಳೆತನ ಅಂದರೆ ರಿಲೇಷನ್ಶಿಪ್ ಆಗಲಿ ಅದೆಲ್ಲ ನಮ್ಮ ಬಾಂಡಿಂಗ್ ಆಗಲಿ ಅದನ್ನು ಬೆಳೆಸ್ತಾ ಹೋಗುತ್ತೆ ಸೋ ಈ ಹಬ್ಬಗಳಿಗೆ ಭಾರತೀಯ ಹಬ್ಬಗಳಿಗೆ ಇರುವಂಥ ಒಂದು ಗ್ರೇಟ್ನೆಸ್ಸೆ ಅದು ಜನಗಳನ್ನ ಫ್ಯಾಮ್ಲಿ ಮೆಂಬರ್ಸ್ನೆಲ್ಲ ಒಟ್ಗೂಡಿಸುತ್ತೆ ನಾವು ಚೆನ್ನಾಗಿರ್ಬೇಕು ಸೊ ನಮಗೆಲ್ಲರು ಬೇಕು ಅಂತನ್ಕೊಂಡರೆ ಒಟ್ಗೂಡ್ತಾರೆ ಜನ ಇಲ್ಲ ಅಂತಂದರೆ ನಾವು ನಾವೇ ಸಾಕಪ್ಪ ಅಂತನ್ಕೊಂಡರೆ ಅಷ್ಟೆ ನಾವು ಮಾತ್ರ ಉಳಿತೇವೆ ಹಾಗಾಗಿ ಜನಗಳನ್ನ ಸೇರಿಸೋದೆ ನಮ್ಮ ಭಾರತೀಯ ಹಬ್ಬಗಳು ಹೋಳಿ ಆಗಿರ್ಬೋದು ದೀಪಾವಳಿ ಆಗಿರ್ಬೋದು ದೀಪಗಳು ಸೊ ದೀಪಗಳು ಅಂತಂತಕ್ಷಣ ನಾವು ತುಂಬ ಇಂಟ್ರೆಸ್ಟ್ ಕೊಟ್ಟು ಮಾಡುವಂಥ ಹಬ್ಬ ಅಂದರೆ ಸಹ ನಂಗನಿಸೋ ಮಟ್ಟಿಗೆ ದೀಪಾವಳಿ ಸೋ ದೀಪಾವಳಿ ಅಂತ ಬಂದಾಗ ಅದಕ್ಕೆ ದೀಪಗಳ ಅಲಂಕಾರ ಮನೆ ತುಂಬ ದ್ಯಾ ಇಲ್ಲಿ ಮಾಮೂಲಿ ಲೈಟಕ್ಕಿಂತ ನಾವು ದೀಪಗಳ ಬೆಳಕನ್ನೆ ಚಂದ ಎಂಜಾಯ್ ಮಾಡ್ತೇವೆ ಆಗ

ಆ ದೀಪಗಳ ಬೆಳಕನ್ನ ಎಷ್ಟು ನಿಜವಾಗ್ಲು ಮನಸು ತುಂಬ ಆಹ್ಲಾದಕರವಾಗಿರುತ್ತೆ ಆವಾಗ ದೀಪಾವಳಿಯಲ್ಲಿ ಎಷ್ಟು ಉತ್ಸಾಹ ಭರಿತವಾಗಿರುತ್ತೆ ಸೊ ದೀಪಗಳನ್ನ ಅಲಂಕಾರ ಮಾಡ್ತೇವಲ್ಲ ಆ ಅದೇ ಒಂದು ಹೂವಿನ್ ಮಧ್ಯದಲ್ಲಿ ದೀಪಗಳನ್ನ ಇಡೋದು ಹೂವಿನಿಂದ ರಂಗೋಲಿ ಬಿಡಿಸೋದು ಅದ್ರ ಮಧ್ಯ ದೀಪ ಇಡೋದು ಸೊ ಇದೆಲ್ಲ ಒಂದು ಕ್ರಿಯೇಟಿವಿಟಿ ಡೆವಲಪ್ ಮಾಡುತ್ತೆ ಲೇಡಿಸ್ದಾಗಲಿ ಕೆಲ ಎಷ್ಟೋ ಜನ ಗಂಡಸ್ರು ಅದರ ದೀಪಗಳ ಅಲಂಕಾರವನ್ನು ಮಾಡ್ತಾರೆ ರಂಗೋಲಿ ಬಿಡಿಸ್ತಾರೆ ಸೊ ಈ ಥರ ಅವರವ್ರ ಇಂಟ್ರೆಸ್ಟ್ ಆ ಕಲೆಗಳನ್ನು ಕೂಡ ಬೆಳೆಸುತ್ತೆ ಹಬ್ಬಗಳು ಕರಕುಶಲತೆಗಳು ಅಂತಂದರೆ ಅದೆ ಕಲೆಗಳು ಕರಕುಶಲತೆಗಳು ಎಲ್ಲ ಡೆವಲಪ್ ಆಗಿ ಮಾಡ್ತ ಹೋಗುತ್ತೆ ಉಡುಗೆಗಳು ಅಂತ ಬಂದಾಗ ನಮ್ಮ ಭಾರತೀಯ ಉಡುಗೆಗಳು ಸೀರೆ ಮೈನ್ಲಿ ಈಗೀಗ ಬಂದಿದೆ ಸಲ್ವಾರ್ ಕಮೀಸು ಅದೆಲ್ಲ ಆಮೇಲೆ ಗಂಡಸರಿಗೆ ಪಂಚೆ ಶಲ್ಯ ಅದು ನಮ್ಮ ಉಡುಗೆ ಧೋತ್ರ ಇದೆಲ್ಲ ಸೊ ಹಬ್ಬ ಅಂತ ಬಂದಾಗ ಆಮೇಲೆ ದೇವಸ್ಥಾನಗಳಿಗ್ ಹೋಗುವಾಗ ನಾವು ಸಹಜವಾಗಿ ನಮ್ಮ ಟ್ರಡಿಷನ್ ನಮ್ಮ ಕಸ್ಟಮ್ಸ್ ಏನು ಇರುತ್ತೆ ಅಂದ್ರೆ ಅದೇ ಥರ ಬಟ್ಟೆಗಳನ್ನ ಉಟ್ಕೊಂಡು ಹೋದರೆ ಅದು ನಮಗೆ ನಾವು ನಾವು ಕೂಡ ಮತ್ತೊಬ್ಬರಿಗೆ ಎಕ್ಸಾಂಪಲ್ ಆಗೊದಕ್ಕೆ ಸಹಾಯ ಆಗುತ್ತೆ ಸೊ ಅದು ಆ ಒಂದು ಕಲ್ಚರ್ನ ನಾವು ಡೆವಲಪ್ ಮಾಡ್ಕೊತ ಹೋದರೆ ನಮಗು ಒಳ್ಳೇದು ನಮ್ಮ ನಂತರದ ಜನ್ರೇಷನ್ ಅವ್ರಿಗು ನಮ್ಮನ್ನು ನೋಡಿ ಕಲಿಯೋಕೆ ಒಳ್ಳೇದಾಗುತ್ತೆ ಸೊ ನಾವು ಒಂದು ಸೀರೆಯನ್ನು ಉಟ್ಕೊಂಡಾಗ ಆ ಲಕ್ಷಣ ಬೇರೆ ಅದೆ ಥರ ಗಂಡಸ್ರಿಗು ಅಷ್ಟೆ ಒಂದು ಪಂಚೆ ಶಲ್ಯ ಇದಕ್ಕೆ ಇರೋ ಚಂದನೆ ಬೇರೆ ಅದರದೆ ಆದ ವಿಶೇಷತೆ ಅದಕ್ಕಿರುತ್ತೆ ಸಲ್ವರ್ ಕಮಿಜಲ್ಲಿ ಇರುತ್ತೆ ಸಹಜ ಅದು ಪಂಜಾಬಿ ಅಸ್ಸ ಇದು ಇದರಲ್ಲಿ ಆ ಕಡೆಯಲ್ಲ ಜಾಸ್ತಿ ಸಲ್ವರ್ ಕಮೀಜೆ ಯೂಸ್ ಮಾಡೋದು ಆದರೆ ನಮ್ಮ ಕಡೆಯೆಲ್ಲ ಕರ್ನಾಟಕ ಆಂಧ್ರ ಇದರ ಇದರಲ್ಲೆಲ್ಲ ಲಂಗ ಉಣಿಗಳು ಇದನೆಲ್ಲ ನಾವು ಜಾಸ್ತಿ ತೊಟ್ಕೊಳ್ತೇವೆ ಆ ಬ್ಯೂಟಿನೆ ಬೇರೆರಿ ಆಮೇಲೆ ಕಂಫರ್ಟ್ ಫೀಲ್ ಆಗ್ತಿವಿ ಸೊ ಅದಕ್ಕೆ ಇರುವಂತಹ ವಿಶೇಷತೆ ಹೇಳೋಕಾಗಲ್ಲ ಅದೆಲ್ಲ ಬಹಳ ಚಂದ ಅದೆಲ್ಲ